ನಮ್ಸ್ಕಾರ ರೀ ಸರ್ ನಮ್ಸ್ಕಾರ ರೀ ಸರ್ ನಾವು ವೀರೆ ನಾವು ನಾವು ವೀರೇಶ್ ವಾಟ್ರ್ ಸಪ್ಲೈಯರ ಮ್ಯಾನೇಜರ್ ಅವ್ರು ಮಾತಾಡ್ತಿದ್ದೇವೆ ರೀ ನಾವು ನೀವು ನಮ್ಮ ಕಸ್ಟಮರ್ ಅಂತ ನಮಗೆ ಸ್ವಲ್ಪ ಸಮಯದ ಮೊದಲು ನಮ್ಮ ಮ್ಯಾಲೆ ಸೆಕ್ರೆಟ್ರಿಯವ್ರು ಹೇಳಿದರು ರೀ ಅದೇ ನಮ್ಮ ವಾಟ್ರ್ ಸಪ್ಲೈ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ತಿಳಿದುಕೊಳ್ಳಲು ನಾವು ನಿಮಗೆ ಕಾಲ್ ಮಾಡಿದ್ದೇವೆ ಹಾಂ ಕೆಂಟ್ ಆರ್ ಓ ಯಾಕೆ ರೀ ಏನು ತಪ್ಪು ಆಗ್ಯಾದೆ ರೀ ಹಾಂ

ಈಗ ನಾವು ಫೀಡ್ಬ್ಯಾಕ್ ತೊಗೊಳಿಕ್ಕೆ ಹಚ್ಚಿದೇವೆ ರೀ ಹೇಳಿರಿ ನೀವು ಏನೇನು ಪ್ರಾಬ್ಲಮ್ ನಾವೆಲ್ಲ ಸಾಲ್ ಮಾಡ್ಸ್ತೇವೆ ರೀ ಯಾರು ಸಪ್ಲೈ ಮಾಡ್ತಾರೆ ರೀ ನಿಮ್ಗೆ ನೀವು ಸ್ವಲ್ಪ ಅಡ್ರ ನಂಬರ್ ಕೊಡಿರಿ ಹಾಂ ಹಾಂ ಹಾಂ ಸಿದ್ದು ಸಿದ್ದು

ಹಾಂ ಹಾಂ

ಆಯ್ತು ಆಯಿತು ಈಗ ನೀವು ನಿಮ್ಗೆ ಟೈಮಿಂಗ ನಾವು ಈಗೊಂದು ಹೊಸ ಆ್ಯಪ್ ಮಾಡಿದ್ದೇವೆ ರ್ ನಮ್ದು ಕ ಕೆಂಟ್ ಅನ್ನೋದು ರೀ ಅದ್ರಾಗೆ ಒಂದು ಟೈಮಿಂಗ್ ಇರ್ತದೆ ರೀ ಅಡ್ರಸ್ ಇರ್ತದೆ ಇನ್ನೊಂದು ಟೈಮ್ ಫಿಲ್ಲಪ್ ಮಾಡ್ದ ಮೇಲೆ ಕರೆಕ್ಟ್ ಟೈಮಿಗೆ ಈಗ ನೀವು ಎಂಥಾರೂ ಸರ್ವಿಸು ಈಗ ಈಗ ಎಲ್ಲ ಚೇಂಜ್ ಮಾಡಿದೇವೆ ರೀ ಈಗ ಸರ್ವಿಸ್ ಪ್ರೊವೈಡ್ರ್ ಮಾಡೋರು ಬೇರೆವ್ರ ರೀ ಎಲ್ಲ ಈಗ ಹಳೆಯ ಸರ್ವಿಸ್ ಕೊಡೋರು ಈಗೆಲ್ಲ ಚೇಂಜ್ ಮಾಡ್ಕೇಸಿ ನ್ಯೂ ಮಾಡರ್ನ ಎಲ್ಲ ಸ್ಪೆಷಲಿಸ್ಟ್ ಅವರಿಗೆಲ್ಲ ಕರ್ಸಿದೇವೆ ರೀ ಈಗ ಎಲ್ಲ ಹೊಸ ಕ್ಯಾನ್ಗಳು ಚೇಂಜ್ ಮಾಡಿದೇವೆ ರೀ ಈಗ ಈಗ ಈಗ ಹಳೆವು ಎಲ್ಲ ಚೇಂಜ್ ಮಾಡಿದೇವೆ ರೀ ಈಗ ಅವ್ರು ಅಂತ ಸ್ವಲ್ಪ ನಿಮ್ಗೆ ಏರ್ಯಾದ ಒಳಗೆ ಸಪ್ಲೈ ಮಾಡೋವ್ರು ನಮ್ಮವು ಏನು ಇತ್ತಲ್ರಿ ಅವ್ರು ಸ್ವಲ್ಪ ಬಿ ನಮ್ಮ ಸಂಗ ಸ್ವಲ್ಪ ಗದ್ದಾರಿ ಮಾಡಿದಾರೆ ರೀ ಅದ್ರ ಸಲಾಕ್ ಇದು ಆಗಿದೆ ಈಗ ಎಲ್ಲ ಚೇಂಜ್ ಮಾಡಿ ಹೊಸದು ಆಫೀಸ್ ಗೀಫೀಸ್ ಎಲ್ಲ ಮಾಡಿದೇವೆ ರೀ ಈಗ ಏನು ಚೇಂಜ್ ಇಲ್ರಿ ಎಲ್ಲ ಗುಡ್ ಕ್ವಾಲಿಟಿ ವಾಟ್ರ ವಿತ್ ಫ್ರೆಶ್ ಕ್ಯಾನ್ಸ ನ್ಯೂ ಸರ್ವಿಸ್ ಪ್ರೊವೈಡರ ಎಲ್ಲ ಟೈಮ್ ಟೈಮ್ ಟು ಟೈಮ್ ಪ್ರಕಾರ ನಿಮ್ಗೆ ನಿಮ್ಮ ಮನೆಬಲ್ ಬರುಮುಂದೆ ಫೋನ್ ಹಚ್ತಾರೆ ಒಂದು ಟೈಮ್ ಅವರು ಫೋನ್ ಹಚ್ಚಿ ಕೇಸಿ ನಿಮ್ಗೆ ಯಾವ ಎಲ್ಯಾ ಎಲ್ಲಿ ಇಡಬೇಕು ಎಷ್ಟು ಕ್ಯಾನ್ ಬೇಕು ಎಲ್ಲ ಅಂತ ಅವ್ರಿಗೆ ಒಂದು ಟೈಮ್ ಡಿಟೇಲ್ಸ್ ಹೇಳಿದ್ದಿರಲ್ಲ ಅವ್ರು ಬರ್ಕೊಳ್ತ ಅದ್ರ ಪ್ರಕಾರ ನಿಮ್ಗೆ ಡೇಲಿ ಕೊಡ್ತಾರೆ ರೀ ನಿಮ್ಗೆ ನೀರು ಆಂ ಎಲ್ಲ ಚೇಂಜ್ ಮಾಡಿದೇವೆ

ಹಾಂಗೇನು ಇಲ್ರಿ ಅದೇ ನಿಮ್ಗೆ ಒಳ್ಳೆಯ ಚಾಯ್ಸೆ ಕೊಳ್ಳತ್ತೀವಿ ರೀ ಈಗ ಏನೂ ಚೇಂಜ್ ಇಲ್ಲ ರೀ ಇಷ್ಟೇ ಸ್ವಲ್ಪ ಕೋಆಪ್ರೇಟ್ ಮಾಡ್ರಿ ನಮ್ಮ ಸಂಗಡ ಅದು ಫಸ್ಟ್ ಏನು ಸ್ವಲ್ಪ ಮಿಸ್ಟೇಕ್ ಆಯ್ತು ನಮ್ಮ ಸಂಗಡ ಈಗ ಇನ್ನು ಕರೆಕ್ಟ್ ಟೈಮ್ ಟು ಟೈಮ್ ಪ್ರಕಾರ ಎಲ್ಲ ಇದು ಕೊಡ್ತೇವೆ ರೀ ಮತ್ತು ಸಂಗಡ ನಿಮ್ಮ ಮನೆ ಬಾಜು ಯಾರು ಇದ್ದೋರು ಅದು ತಗೋರು ನೀರು ತಗೋರು ಅಂದರೆ ನಮ್ಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರಿ ನಾ ಹೆಲ್ಪ್ ಮಾಡ್ಬೌದು ಆಯ್ತು ರೀ ತ್ಯಾಂಕ್ಸ್ ರೀ ಸರ್